ಹಾಂ ಹಲೋ ಹಾಂ ಹೌದು ನಾವು ಮೇಸ್ತ್ರಿ ರೀ ನೀವು ಯಾರು ಹಾಂ ಹಾಂ ಹಾಂ ಹಾಂ ಹಾಂ ಎಲ್ಲಿ ಯಾವ ಏರ್ಯಾದಲ್ಲಿದೆ ಮನೆ ಹುಡ್ಕೋ ಕಾಲೋನಿಯಲಿದೆ ಗೋಡೆ ಎತ್ತರಿಸ್ಬೇಕಾ ಎಷ್ಟು ಅಡಿ ಎತ್ತರ ಬೇಕು ಅದೇ ಎಷ್ಟು ಗೋಡೆಯನ್ನು ಎಷ್ಟು ಅಡಿ ಎತ್ತರಿಸ್ಬೇಕು ಎಷ್ಟು ಫೂಟ್ ಎತ್ತರಿಸ್ಬೇಕು ಎರಡು ಅಡಿ ಎತ್ತರಿಸ್ಬೇಕು ಅದು ಎಂಥದ್ದು ಇಟ್ಗೆಯಿಂದ ಮಾಡಿ ಏರಿಸ್ಬೇಕು ಏನು ಅದೆಲ್ಲ ನೋಡಿ ಹೇಳಬೇಕಾಗ್ತದೆ ಮತ್ತು ಬರ್ತೀವಿ ಮನೆ ನೋಡ್ತೀವಿ ನೋಡಿ ಹೇಳ್ತೀವಿ ನೀವುಗ ಎಂದು ಅನುಕೂಲ ಆಗ್ತದೆ ಹೇಳಿರಿ ಹಂಗೆ ನಾಳೆ ಅಥ್ವಾ ನಾಡಿದ್ದು ಬಂದು ಬಾ ಅಂದರೆ ಬರ್ತೀನಿ ರೀ

ನಾಳೆ ಬರ್ತೀನ್ ತೊಗೊಳ್ಳಿರಿ ನಾಳೆ ಬಂದು ನೋಡ್ತೀನಿ ನೋಡಬೇಕಲ್ಲ ಎಷ್ಟು ಏರ್ಯಾ ಇದೆ ಎಷ್ಟು ಇದು ಕೆಲಸ ಇರುತ್ತೆ ನಮಗೆ ಲೇಬರ್ಸ್ ಎಷ್ಟು ಬೇಕು ಅದೆಲ್ಲ ನೋಡಬೇಕಲ್ಲ ಹೆಚ್ಚು ಲೇಬರ್ಸ್ ತೊಗೊಂಡರೆ ಬೇಗ ಆಗ್ತದೆ ಕೆಲಸ ಕಡಿಮೆ ಲೇಬರ್ಸ್ ಇದ್ದರೆ ಹೆಚ್ಚು ಟೈಮ್ ತೊಗೊಂತದೆ ಆಮೇಲೆ ನಿಮ್ಗೆ ರೆಡಿ ಮಾಡಿಕೊಡ್ತೀವಿ ನೀವು ದುಡ್ಡು ತಕ್ಷಣ ಕೊಟ್ಟುಬಿಡ್ಬೇಕು ಅದೇ ನೋಡ್ತೀವಿ ಎಷ್ಟು ಹ್ಞೂ ಎಷ್ಟು ಕಾಸ್ಟು

ಹಾಂ ಮಾಡ್ತೀವಿ ನಾವು ನೀವು ದುಡ್ಡು ಕೊಟ್ರೆ ನಾವು ಮಾಡ್ತೀವಿ ಬಿಡಿರಿ ಅಲ್ಲ ಸುಮಾರು ಎಷ್ಟು ಅಡಿ ಐತೆ ಆ ವರ್ಕು ಹಾಂ ಹಂಗಾದ್ರೆ ಐದು ಲಕ್ಷ ರುಪಾಯಿ ಆಕತಿ ನೋಡಿರಿ ಹ್ಞೂ ಹ್ಞೂ ಐದು ಲಕ್ಷ ಆಗ್ತದೆ ನಮ್ಮ ಲೇಬರ್ಸಿನ ಚಾರ್ಜು ನಾವೇ ಕೊಟ್ಕೊಬೇಕು

ಇಲ್ಲ ಅದಕ್ಕೆ ನಾವು ಲೇಬರ್ಸ್ ಕರ್ಕೊಂಬಂದಿರ್ತೀವಲ್ಲ ನಾವೇ ಕೊಡಬೇಕು ಅದು ಊಟ ಕೊಡಬೇಕು ಎಲ್ಲವೂ ಕೊಡಬೇಕು ವೇಜಿಸ್ ಕೊಡಬೇಕು ಹಾಂ ಆಯಿತು ನಾಳೆ ಬರ್ತೀನ್ ತಗೊಳ್ಳಿರಿ